ನಾನು ಒಂದು ಪವರ್ಬ್ಯಾಂಕನ್ನು ಆರ್ಡರ್ ಮಾಡಿದ್ದೆ ಅದು ಕೆಲವೊಂದು ಕಂಪನಿಯೆಲ್ಲ ತುಂಬ ಚೆನ್ನಾಗಿತ್ತು ಆ ಪವರ್ಬ್ಯಾಂಕ್ ಏನು ಅಂತಂದ್ರೆ ಆ ಪವರ್ಬ್ಯಾಂಕ್ ತುಂಬ ಲಾಂಗ್ ಡ್ಯುರೇಷನು ಚಾರ್ಜ್ ಬರ್ತಾ ಇತ್ತು ಮತ್ತು ತುಂಬ ಹೆಲ್ಪ್ಫುಲ್ಲು ನಾವೆಲ್ಲಾನಾ ಹೊರಗಡೆ ಹೋಗಬೇಕು ಅಂತಂದಾಗ ಪವರ್ಬ್ಯಾಂಕು ಇದ್ದೇ ಇರಬೇಕಾಗುತ್ತೆ ಯಾಕೆಂದರೆ ಅಲ್ಲೆಲ್ಲ ಸ್ವಿಚ್ಚಸ್ಸು ಅವೆಲ್ಲ ಏನೂ ಇರಲ್ಲ ಕರೆಂಟ್ ಫೆಸಿಲಿಟಿ ಸೊ ಆ ಟೈಮಲ್ಲಿ ಪವರ್ಬ್ಯಾಂಕಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವಾಗಂತೂ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಪವರ್ಬ್ಯಾಂಕ್ ಇಲ್ಲದೇ ಯಾರೂ ಆಚೆಯೇ ಹೋಗಲ್ಲ ಯಾಕೆಂದರೆ ಎಲ್ಲೆಲ್ಲೂ ಕರೆಂಟಿನ ಫೆ ಫೆಸಿಲಿಟಿ ಇರಲ್ಲ ಮತ್ತಾ ಪವರ್ಬ್ಯಾಂಕ್ ನಾನು ತರಿಸಿದ್ದು ಸೋನಿ ಅಂತ ಅನಿಸುತ್ತದು ಅದು ಒಳ್ಳೆಯ ಚೀಪ್ ರೇಟಿಗೆ ಸಿಕ್ಕಿತು ನಮಗೆ ಚೀಪ್ ರೇಟ್ಗೆ ಒಳ್ಳೆ ಕ್ವಾಲಿಟಿ ಆಗಿರ್ಬೋದು ಅದು ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು ಆ ಪ್ರಾಡಕ್ಟಿಂದಿವಾಗ ಏನೆಂದರೆ ಚಾರ್ಜ್ ಅದು ನಾವೊಂದು ಡೈಲಿ ಒಂದು ಒನ್ ಅವರ್ ಇಟ್ಟರೆ ಸಾಕು ಅದು ಫುಲ್ಲು ನಮಗೆ ಸಿಕ್ಸ್ ಅವರ್ಸ್ವರೆಗೂ ನಾವು ಚಾರ್ಜ್ ಮಾಡ್ಬೋದದನ್ನ ಆ ಚಾರ್ಜ್ ಮಾಡಾದ ಮೇಲೆ ಮತ್ತೆ ನಮಗೆ ಆ ಡ್ಯುರೇಷನ್ ಒಂದು ಟ್ವೆಲ್ ಹವರ್ಸ್ ಮೇಲೆಯೇ ಬರುತ್ತೆ ನಮಗೆ ಆ ಪವರ್ಬ್ಯಾಂಕಂತೂ ತುಂಬ ಇಷ್ಟ ಆಗ್ಬಿಡ್ತು ನನಗೆ ಇನ್ನು ನನ್ನ ಫ್ರೆಂಡ್ಸಿಗೆಲ್ಲ ನಾನದನ್ನು ಸಜೆಸ್ಟ್ ಮಾಡಬೇಕು ಈ ಪವರ್ಬ್ಯಾಂಕ್ ಇದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಕಂಪ್ನಿ ಅಂತೆಲ್ಲ ಮತ್ತು ತುಂಬ ಡ್ಯೂರೆಬಲ್ ನಾವೆಲ್ಲಿ ಬೇಕಿದ್ದರೂ ಅಲ್ಲಿ ತಗೊಂಡು ಈಸಿಯಾಗಿ ತಗೊಂಡು ಹೋಗ್ಬೋದು ತುಂಬ ಸಿಂಪಲಾಗಿದೆ ಅದನ್ನು ನಾವೆಲ್ಲಿ ಬೇಕಿದ್ದರೂ ಅದನ್ನು ಕ್ಯಾರಿ ಮಾಡ್ಬೋದು ಆ ಪವರ್ಬ್ಯಾಂಕನ್ನು ಮತ್ತು ಪವರ್ಬ್ಯಾಂಕ್ ಬಂದ್ಬಿಟ್ಟು ಅದು ಒಳ್ಳೆ ಕೆಲವೊಂದು ಪವರ್ಬ್ಯಾಂಕೆಲ್ಲ ತುಂಬ ಚೀಪ್ ಚೀಪಾಗಿರುತ್ತೆ ಮತ್ತು ಕೆಲವೊಂದೆಲ್ಲ ಸುಮ್ಮನೆ ಡೂಪ್ಲಿಕೇಟು ಆಗಿರ್ತವೆ ಸೊ ಪವರ್ಬ್ಯಾಂಕ್ ತಗಬೇಕಾರೆ ನೋಡಿ ತಗಬೇಕು ಆ ಕೆಲವೊಂದು ಕಂಪ್ನಿ ಇರ್ತಾವೆ ಅಥವಾ ಕೆಲವೊಂದೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸು ಪ್ರಾಡಕ್ಟ್ ರಿವ್ಯೂ ನೋಡಿ ನಾವು ಪವರ್ಬ್ಯಾಂಕನ್ನು ಪರ್ಚೆಸ್ ಮಾಡಿದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸು ಮತ್ತು ನಾವು ಆವಾಗಾವಾಗ ಚಾರ್ಜಿಗೆ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ಲಾಗುತ್ತೆ ಒಂದು ಸಲ ಪವರ್ಬ್ಯಾಂಕ್ ನಾವು ಚಾರ್ಜ್ ಮಾಡಿದರೆ ಫುಲ್ಲು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಸರಿ ಬ್ಯಾಟ್ರಿಯನ್ನ ಫುಲ್ ಮಾಡ್ಬೋದು ಮೊಬೈಲಿಗೆ ನಾವು ಹೊರಗಡೆ ಅಂತೆಲ್ಲಾನ ಹೋಗ್ಬೇಕಾದ್ರೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ತುಂಬ ಯೂಸ್ಫುಲ್ ಆಗಿದೆ